ಹಾಂ ಹಲೋ ಹೇಳಿರಿ ಅಲ್ಲ ರೀ ಇಡ್ಲಿ ವಡೆ ಆಮೇಲೆ ದೋಸೆ ಸಿಗ್ತತೆ ಆಮೇಲೇ ಇದು ಐತಿ ಪಲಾವ್ ಐತಿ ಪೂರಿ ಐತಿ

ರಾಗಿ ದೋಸೆ ಖರ್ಚು ಆಗೋದಿಲ್ಲಲ್ರೀ ಹೀಗಾಗಿ ನಾವು ಮಾಡೋದ್ ಬಿಟ್ಟೀವಿ ರೀ ಈಗ ಮೊದ್ಲಾ ಆರ್ಡ್ರು ಕೊಟ್ಟರಷ್ಟೇ ಮಾಡ್ತೀವಿ ರೀ ಈಗ ಮಾಡೋದಿಲ್ಲ ರೀ ಹಾಂ ಅದೇ ರೀ ಹೌದು ಹೇಳ್ತೀರಿ ಕರೆ ನಾವು ಆರ್ಡ್ರ್ ಕೊಟ್ಟರಷ್ಟೇ ಮಾಡ್ತೀವಿ ರೀ ಇಲ್ಲಿ ರಾಗಿ ದೋಸೆ ಮಂದಿ ತಿನ್ನೋದಿಲ್ಲ ರೀ ಹಾಗಾಗಿ ಏನಾರೂ ಆರ್ಡ್ರ್ ಮಾಡಿದ್ರಷ್ಟೆ ನೀವು ಹಿಟ್ಟು ನೆನೆಹಾಕಿ ಮಾಡ್ತೀವಿ ನಾವು ಎಷ್ಟು ಮಂದಿದು ಅಂತ ಹೇಳಿರಿ ಎಷ್ಟು ಮಂದೀದ್ದು ಮತ್ತು ಅದ್ರ ಮ್ಯಾಲೆ ನಾವೂ ಲೆಕ್ಕ ಹಾಕಿ ಕೊಡ್ತೀವಿ ಅದೇನು ದೋಸೆ ಹಂಗೆ ಒಂದೊಂದು ದೋಸೆ ತಿಂದು ಹಿಂಗೆ ಮಾಡ್ತಾ ಚಾ ಕುಡೀತಾರೋ ಏನೋ ಹೊಟ್ಟೆ ತುಂಬ ದೋಸೆ ತಿಂತಾರೋ ಅದ್ರ ಮ್ಯಾಲೆ ಡಿಪೆಂಡ್ ಇರ್ತತೆ ರೀ ರೇಟ್ ನೀವು ಬೇಕಾದಷ್ಟು ಆರ್ಡ್ರ್ ಕೊಟ್ರೆ ನಾವು ಎಷ್ಟು ಮಂದಿಗೆ ಬೇಕು ಬೇಕಾದಷ್ಟು ಮಂದಿಗೆ ಮಾಡ್ತೀವಿ ನೀವು ಇಂತಿಷ್ಟು ಅಂತ ಅಂಕಿ ಹೇಳಬೇಕು ಆಂ ಅಂಕಿ ಹೇಳಿದ್ರೆ ಹಾಂ ಬನ್ರಿ ಬನ್ರಿ ಹನ್ನೆರಡು ಮಂದಿ ಬಂದ್ರು ಅಂದ್ರೆ ನಾನು ಎಲ್ಲ ಮಾಡ್ಸಿ ಇಟ್ಟಿರ್ತೀನಿ ಬನ್ರಿ ನೀವು ಟೈಮಿಂಗ್ ಹೇಳಿರಿ ಎಷ್ಟು ಗಂಟೆಗೆ ಬರ್ತೀರಿ ಅನ್ನೋದು ಅಂದ್ರೆ ನಿಮ್ದು ಆಗ ಬಿಸಿ ಬಿಸಿ ದೋಸೆ ಹಾಕಿ ಕೊಡ್ತೇತಿ ನೀವು ಉಳ್ದಿದ್ದೆಲ್ಲ ಐಟಮ್ಸ್ ಇರ್ತವೆ ನೀವು ಬೇಕಾದ್ದು ತಿನ್ಬೌದು ಬರೀ ಅದನ್ನು ಅಷ್ಟೆ ತಿಂತೀನಿ ಅಂದ್ರೆ ಅದು ಅಷ್ಟೆನೇ ಮಾಡ್ಸಿ ಇಟ್ಟಿರ್ತೀನಿ ಹಾಂ ಅದು ಆದ ಮೇಲೆ ಕಾಫಿ ಅಂದ್ರೆ ಕಾಫಿ ಟೀ ಅಂದರೆ ಟೀ ಅಷ್ಟು ಮಾಡ್ತೀವಿ ತೊ ಆಂ ಹಾಂ ಬೆಲ್ಲದ ಟೀ ಮಾಡೇ ಮಾಡ್ತೀವಿ ಬಿಡ್ರಿ ಈಗ ಎಲ್ಲರೂ ಅದನ್ನ ಕೇಳಕತ್ತಾರೆ ಬೆಲ್ಲದ ಟೀ ಏಯ್ ಇಲ್ಲ ರೀ ಅದು ಗ್ರೀನ್ ಟೀ ಏನಾಕತ್ತಿ ಅದು ನಿಮಗೆ ಕಾಸ್ಟ್ಲಿ ಆಗತ್ ನೋಡಿರಿ ಆಮೇಲೆ ಬರೀ ಸಾದಾ ಟೀದಷ್ಟೇ ರೇಟ್ ಹಾಕೋದಿಲ್ಲ ಅದು ಹಾಂ ಹೌದು ಗ್ರೀನ್ ಟೀ ಅಂತಂದ್ರೆ ಅದು ಮೂವತ್ತೈದು ರೂಪಾಯಿ ಬರೀ ಒಂದು ಕಪ್ಪಿಗೆ ಆಗತ್ ರೀ

ಹ್ಞೂ ಕೊಡಿರಿ ಬನ್ರಿ ನಾ ಅಲ್ರಿ ಹಾಗಲ್ಲ ಅದು ಇದು ಇರ್ತದಲ ಈಗೆಲ್ಲ ರಿಜ್ನೇಬಲ್ ರೇಟ ಹಾಕಿ ಕೊಡ್ತೀವಿ ನಮ್ಮಲ್ಲೇನು ಹಂಗೆ ಕಾಸ್ಟ್ಲಿ ಇರೂದೇನು ಇಲ್ಲ ಕ್ವಾಲ್ಟಿ ಚೊಲೋ ಇರ್ತೈತಲ ಕ್ವಾಲ್ಟಿ ಕ್ವಾಂಟಿಟಿ ನೋಡಬೇಕಾಕತೀ ಆಂ ಹಾಂ ಬನ್ರಿ ಬನ್ರಿ ಬರ್ರಿ ನಾಳೆ ಹನ್ನೊಂದು ಗಂಟೆಗೆ ಬರ್ತೀರಾ ಹತ್ತಕ್ಕೆ ಬರ್ತೀರಾ ಹಾಂ ಆದಷ್ಟು ಲಗು ಬನ್ರಿ ಒಂಬತ್ತು ಗಂಟೆಗೆ ಬಂದ್ರೆ ಟಿಫಿನ್ ಟೈಮ್ ಆಕತಿ ನಿಮಗೂ ಚೊಲೋ ಆಗತ್